ನನಗೆ ಮೆಚ್ಚಿನ ಕ್ರೀಡಾಪಟು ಎಂದರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇವರು ಸ್ ಐದು ನವಂಬರ್ ಎ ಹತ್ತೊಂಬತ್ತು ನೂರ ಎಂಬತ್ತೆಂಟು ಇವರ ಜನನ ಆಯಿತು ಇವ್ರದ್ದು ಪಂಜಾಬಿ ಕುಟುಂಬ ಹಾನ್ ಇವರ ಅಪ್ಪ ಒಂದು ಕ್ರಿಮಿನಲ್ ಲಾಯರ್ ಆಗಿರುತ್ತಾರೆ ಅಮ್ಮ ಬಂದ್ಬಿಟ್ಟು ಇವರು ಗೃಹಿಣಿ ಆಗಿರ್ತಾರೆ ಇವರು ಹತ್ತನೇ ವಯಸ್ಸಿನಿಂದಲೇ ಅಂದರೆ ಟೆ ಹತ್ತನೇ ವಯಸ್ಸಿನಿಂದಲೇ ಇವರು ಕ್ರಿಕೆಟ್ನಾ ಪ್ರಾಕ್ಟೀಸ್ ಅಂದರೆ ತರಬೇತಿ ತೊಗೊಳ್ತಾ ಇರ್ತಾರೆ ಇ ಅಂಡರ್ ಟ್ವೆಂಟಿ ಅಂಡರ್ ಟ್ವೆಂಟಿ ಅಂಡರ್ ಸೆವೆಂಟೀನಲ್ಲೆಲ್ಲ ಇವರು ಅದ್ಭುತ ಬ ಬ್ಯಾಟ್ಸ್ಮನ್ ಆಗಿದ್ದಾರೆ ಸೋ ವಿರಾಟ್ ಕೊಹ್ಲಿ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಚಿಕ್ಕ ಏಜಿನಲ್ಲೇ ಅವರು ಒಂದು ಅತ್ಯುನ್ನತ ಒನ್ ಒಂದು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಇವರು ವಿಶ್ವಕಪ್ಪಲ್ಲೂ ಇವ್ರದ್ದು ಕಾ ಕೊಡುಗೆ ಅಪಾರವಾಗಿ ಅಪಾರವಾಗಿರುತ್ತೆ ಆಮೇಲೆ ಇವರು ಎಲ್ಲ ಎಲ್ಲರಿಗೂ ಒಂಥರ ಹೂಮ್ ರೋಲ್ ಮೋಡೆಲಾಗಿದ್ದಾರೆ ಮತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ಇನ್ನೂ ಇನ್ನೂ ಹೇಳಬೇಕು ಅಂತ ಅಂದ್ರೆ ಇವರ ಸಾಕಷ್ಟು ಟ್ರೋಫಿಗಳನ್ನು ಮೆಡಲ್ಗಳನ್ನು ತಗೊಂಡಿದ್ದಾರೆ ಹಾಗೂ ಇವರ ತಂದೆ ಅಕಾಲಿಕ ಮರಣದಿಂದ ಇವ್ರು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕುಗ್ಗಿತ್ತು ಅದಾದ್ಮೇಲೆ ಇವರು ಕ್ರಿಕೆಟ್ ಅಂಗಣಕ್ಕೆ ಬಂದ್ಮೇಲೆ ಇವರ ಆರ್ತಿಸ್ ಆರ್ಥಿಕ ಪರಿಸ್ಥಿತಿ ತುಂಬನೇ ಇಂಪ್ರೂವ್ ಆಗ್ತಾ ಬಂತು ಇವರು ಅವರ ಅಪ್ಪ ಅಮ್ಮನಿಗೆ ವಿರಾಟ್ ಕೊಹ್ಲಿ ಇವರ ಅಣ್ಣ ವಿಕಾಸ್ ಭಾವನಾ ಅನ್ನೋವ್ಳು ಇನ್ನೊಬ್ಬಳು ಅಕ್ಕ ಇದ್ದಾಳೆ ಇವರು ಅನುಷ್ಕಾ ಶರ್ಮಾನ ಮದುವೆ ಆಗಿದ್ದಾರೆ ಇವಾಗ ಸುಂದರವಾದ ಜೀವನ ಮಾಡ್ತಾಯಿದ್ದಾರೆ ಮತ್ತು ಇವ್ರು ಇವ್ರದ್ದೆಲ್ಲ ಮೆಡಲ್ ಇದೆಲ್ಲ ಸಾಧನೆಗೆ ಅವರು ಕೋಚಾಗಿರೋರು ರಾಜ್ಕುಮಾರ್ ಅನ್ನೋರು ಸೋ ಅವರು ಇವರಿಗೆ ಚಿಕ್ಕ ಏಜಿಂದಲೇ ಇವರು ಕೋಚಿಂಗ್ ಕಲ್ಸ್ಕೊಡ್ತಾ ಇದ್ದರು ಕ್ರಿಕೆಟ್ ಕೋಚಿಂಗ್ ಅದರಿಂದಲೇ ಇದು ಬೆನಿಫಿಟ್ ಆಯಿತು ಇವಾಗ ಒಂದು ಅತ್ಯುನ್ನತ ಆಟಗಾರ ಭಾರತ ತಂಡದ ಅತ್ಯುನ್ನತ ಆಟಗಾರ ವಿರಾಟ್ ಕೊಹ್ಲಿ ಆಗಿರ್ತರೆ